ಎಲ್ಲ ಸಸಿಗಳು ಬದುಕುಳಿಯುವುದು ಸಹಜ ಆದರೆ ಕ್ರಿಮಿ ಕೀಟಗಳು ಅದಕ್ಕೆ ತೊಂದರೆ ಕೊಟ್ಟರೆ ಯಾವ ಸಸಿಯೂ ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲ ಮತ್ತು ಅವು ಆರೈಕೆ ಜನಗಳ ಆರೈಕೆ ಮೇಲೆ ಆ ಸಸಿಗಳ ಆರೈಕೆ ಮೇಲೆ ಅವು ಬದುಕುಳಿಯುವುದು ನಿಜವಾಗುತ್ತದೆ ಆದುದರಿಂದ ಯಾವುದೇ ಸಸಿಗಳಾಲಿ ಅಥ್ವಾ ಚಳಿ ಚಳಿಯಲ್ಲಿ ಕೊರೆಯುವ ಸಸಿಗಳು ಆರೈಕೆಯು ಸುದಾ ಅಲ್ಲಿ ಬೆಳೆಯುವಂತಹ ಮನುಷ್ಯನ ಮೇಲೆ ಕನೆಕ್ಟಾಗುತ್ತದೆ ಆದುದರಿಂದ ಸಸಿಗಳು ನಮ್ಮ ಬದುಕುಳಿಯುವುದು ಅಂದರೆ ನಾವು ನೀರಾಕಿ ಅದನ್ನು ಔಷಧಿಗಳನ್ನು ಸಿಂಪಡಿಸಿ ಯಾವ ರೀತಿಯಲ್ಲಿ ನಾವು ಅದನ್ನು ಬದುಕು ಉಳಿಸಿಕೊಳ್ಳುತ್ತೇವೋ ಅದರಿಂದ ಆ ಸಸಿಗಳು ನಮ್ಮ ತೀವ್ರತೆಯಿಂದ ಚೆನ್ನಾಗಿ ಇರುವುದಕ್ಕೆ ಇರುತ್ತದೆ ಮತ್ತು ಎಲ್ಲ ಸಸಿಗಳಿಗೂ ನಾವು ಆ ಸಸಿಗಳಾದ ತಕ್ಕಂತೆ ಔಷಧಿಗಳನ್ನು ಸಿಂಪಡಿಸಿ ಅವುಗಳನ್ನು ಆರೈಕೆ ಮಾಡಿ ನಾವು ಯಾವ ರೀತಿಯಲ್ಲಿ ಆ ಸಸಿಗಳನ್ನು ನೋಡಿಕೊಳ್ಳುತ್ತೇವೋ ಆ ಸಸಿಗಳ ಮೇಲೆ ಅದು ನಿಂತುಕೊಳ್ಳುತ್ತದೆ ಮತ್ತು ನಾವು ಚಳಿಗಾಲದಲ್ಲಿ ಸಸಿಗಳಿಗೆ ಆರೈಕೆಗಳನ್ನು ನಾವು ಕರೆಕ್ಟಾಗಿ ನೋಡಿಕೊಳ್ಳಬೇಕಾಗುತ್ತದೆ ಮತ್ತು ಅದರಲ್ಲಿ ಇರುವ ಕ್ರಿಮಿ ಕೀಟಗಳ ನಾಶಕವನ್ನು ನಾವು ಔಷಧಿಗಳನ್ನು ಸಿಂಪಡಿಸಿ ಅದನ್ನು ಆರೈಕೆಯಿಂದ ನಾವು ಮನುಷ್ಯರನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಳುತ್ತೇವೋ ಅದೇ ರೀತಿ ಅವು ಸಸಿಗಳು ನಮ್ಮ ಜೀವ ಇರೋ ಸಸಿಗಳು ಅಂತ ನಾವು ನೋಡಿಕೊಂಡು ಅವುಗಳನ್ನು ಕಾಪಾಡಿಕೊಳ್ಳಬೇಕು ಮತ್ತು ಕೊರೆಯುವ ಚಳಿಯಲ್ಲಿ ಆ ಸಸಿಗಳಿಗೆ ನೀರನ್ನು ಅತೀ ಆಂ ಮಧ್ಯ ಅಂದರೆ ಹೆಚ್ಚಾಗೂ ಇರಬಾರದು ಕಮ್ಮಿ ಇರಬಾರದು ಆ ದೃಷ್ಟಿಯಿಂದ ಅವುಗಳನ್ನು ನೀರು ಪಾಲನೆ ಮಾಡಬೇಕು ಮತ್ತು ಔಷಧಿಗಳನ್ನು ಸಿಂಪಡಿಸುತ್ತ ಇರಬೇಕು ಆ ಸಸಿಗಳನ್ನು ನಾವು ಎಷ್ಟು ಜಾಗೃತೆಯಾಗಿ ನಾವು ನೋಡಿಕೊಳ್ಳುತ್ತೇವೋ ಅಷ್ಟು ನಮಗೆ ಆ ಸಸಿಗಳಿಂದ ಬರುವ ಫಲಗಳಾಗ್ಬೋದು ಬೆಳೆಗಳಾಗ್ಬೋದು ಅಥ್ವಾ ಕಾಳು ಕಡಿಗಳಾಗ್ಬೋದು ತರಕಾರಿಗಳಾಗ್ಬಹುದು ಅವುಗಳನ್ನು ನಾವು ಉಪಯೋಗಿಸಿಕೊಳ್ಳುತ್ತೇವೆ ಮತ್ತು ಸಸಿಗಳಿಂದ ಪರಿಸರ ಕಾಪಾಡಿ ದಂತಾಗುತ್ತದೆ ಮತ್ತು ಆ ಪರಿಸರದಲ್ಲಿ ನಾವು ಪ್ರಾಣಿಗಳಾಗ್ಬೊದು ಮನುಷ್ಯರಾಗ್ಬೊದು ಅವುಗಳೆಲ್ಲವೂ ಸಹ ಪರಿಸರದಿಂದಲೇ ಅವು ಜೀವಿಸಲ್ಪಟ್ಟಿರುತ್ತದೆ ಆದುದರಿಂದ ನಾವು ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಣ್ಣು ತರಕಾರಿಗಳಾಗ್ಬೊದು ಯಾವುದೇ ಆಗ್ಬೊದು ಆ ಸಸಿಗಳನ್ನು ಬೆಳೆಸಿ ಆರೈಸಿದರೆ ನಮ್ಮ ಆರೋಗ್ಯವೂ ಸುದ ಚೆನ್ನಾಗಿರುತ್ತದೆ ಮತ್ತು ಆ ಸಸಿಗಳನ್ನು ಔಷಧಿಗಳನ್ನು ಸಿಂಪಡಿಸಿ ಅತೀ ಚೆನ್ನಾಗಿ ನೋಡಿಕೊಳ್ಳಬೇಕಾದ ಈ ಮನುಷ್ಯರ ಧರ್ಮ ಕರ್ತವ್ಯವಾಗಿರುತ್ತದೆ ಆದುದರಿಂದ ಆ ಸಸಿಗಳನ್ನು ನಾವು ಜೋಪಾನವಾಗಿ ನೋಡಿಕೊಳ್ಳಬೇಕು ಮತ್ತು ಅವುಗಳನ್ನು ನಾವು ನೋಡಿಕೊಳ್ಳದಿದ್ದರೆ ಅವಕ್ಕೆ ಕ್ರಿಮಿ ಕೀಟ ನಾಶಕದಿಂದ ಅವು ನಾಶವಾಗುತ್ತದೆ ಇದರಿಂದ ಪರಿಸರ ನಾಶವಾಗುತ್ತದೆ ಜೀವ ಜೀವ ಹಾನಿಗಳಾಗುತ್ತವೆ ಮತ್ತು ರೋಗ ರುಜಿನಗಳೆಲ್ಲಾ ಬರುತ್ತವೆ ಮತ್ತು ಖಾಯಿಲೆ ಕಸಗಳಿಂದ ಬಂದು ಜನ ಒಬ್ಬರಿಗೊಬ್ಬರು ಅಂಟಿಕೊಂಡು ಎಲ್ಲವೂ ಸುದ ಶೂನ್ಯವಾಗಿರುತ್ತದೆ ನಾವು ಎಷ್ಟು ಪ್ರಯತ್ನ ಪಟ್ಟು ಕಷ್ಟಕ್ಕೆ ಪ್ರತಿಫಲವಾಗಿ ಸಸಿಗಳನ್ನು ಕಾಪಾಡಿಕೊಳ್ಳುತ್ತೇವೋ ಅಷ್ಟು ನಮ್ಮ ಜೀವ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ಯಾವುದೇ ಆಸ್ಪತ್ರೆಗಳಿಗೆ ಹೋಗು ಹೋಗುವಂಗೆ ಇಲ್ಲದೇ ಇರುವಂಗೆ ಆಗುತ್ತದೆ ಆದುದರಿಂದ ನಾವುಗಳು ನಮ್ಮ ಸಸ್ಯಗಳನ್ನು ಮತ್ತು ಯಾವುದೇ ಆದಂತಹ ಪರಿಸರ ಸಸ್ಯಗಳಾಗಲೀ ತರ್ಕಾರಿಗಳಾಗಲೀ ಎಲ್ಲಿಯಾದರೂ ಸುದ ನಾವು ಮನುಷ್ಯರುಗಳು ಕಾಪಾಡಿಕೊಳ್ಳಬೇಕು ಮನುಷ್ಯರು ಮತ್ತು ಅದಕ್ಕೆ ರೋಗ ರುಜಿನ ಬರದಂತೆ ನಾವು ಕ್ರಿಮಿ ಕೀಟಗಳು ಬರದಂತೆ ರೋಗ ರುಜಿನಗಳು ಬರದಂತೆ ಔಷಧಿಗಳನ್ನು ಸಿಂಪಡಿಸಿ ಚೆನ್ನಾಗಿ ನೋಡಿಕೊಳ್ಳಬೇಕು ಆದುದರಿಂದ ನಾವು ಸಸಿಗಳನ್ನು ಬದುಕುಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲ ಅಂದರೆ ಪರಿಸರ ನಾಶವಾದರೆ ನಾವು ಮನುಷ್ಯರು ಸುದ ಮನುಷ್ಯ ಪ್ರಾಣಿ ಪಕ್ಷಿಗಳೆಲ್ಲ ನಾಶವಾಗುತ್ತದೆ ಅಂತ ನನ್ನ ಭಾವನೆಯಿಂದ ಹೇಳುತ್ತಿದ್ದೇನೆ ಆದುದರಿಂದ ಯಾವ ಸಸಿಗಳಾಗಲಿ ನಾವು ಚೆನ್ನಾಗಿ ಬೆಳೆಸಿ ಅಚ್ಚುಕಟ್ಟಾಗಿ ನೋಡಿಕೊಳ್ಳಬೇಕೆ ಹೊರತು ಅದರಿಂದ ನಾವು ತುಂಬ ಇದಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ